ಹೌದು ಹೇಳಿ ನೀವ್ಯಾರು ಹಾಂ ಹೇಳಿರಿ ಮ್ಯಾಮ್ ನಾವು ಟೂರಿಸ್ಟ್ ಅವರು ಹಾಂ ಮ್ಯಾಮ್ ನೀವು ದಾವಣಗೆರೆಲ್ಲಿ ಎಲ್ಲ ಸುತ್ತಮುತ್ತ ಅಷ್ಟೂ ನೋಡ್ಬೇಕಾ ನಾನ್ ವೆಜ್ ಊಟವಾ ಮಾ ಒಂದು ಹೋಟ್ಲಿದೆ ಮೇಡಮ್ ಸ್ಪಂದನ ಅಂತ ಅಲ್ಲಿ ನಿಮಗೆ ಬೇಕಾದ ಥರ ಮೀನಿನ ಬಗ್ಗೆ ವಿಧವಿಧವಾದ ಐಟಮ್ಸ್ಗಳು ಸಿಗುತ್ತೆ ಅಲ್ಲೇ ಟೇಸ್ಟಿ ಆಗಿರೋದು ಅಲ್ಲಿ ಮಂಗ್ಳೂರಿಂದಲೇ ಬರುತ್ತೆ ಮೇಡಮ್ ಅದು ಅಲ್ಲಿಂದಲೇ ತರಿಸ್ತಾರೆ ಸುತ್ತಮುತ್ತ ಅಲ್ಲಿಂದಲೇ ಮತ್ತೆಲ್ಲ ಬೆ ಬೇರೆ ಬೇರೆ ಮೀನು ಬಂಗುಡೆ ಜಿಲೇಬಿ ಮುರುಗೋಡು ಅಂಥ ಮೀನೆಲ್ಲ ಅಲ್ಲಿಂದಲೇ ಮ್ಯಾಮ್ ತರಿಸೋದು ದಾವಣಗೆರೆ ಅಲ್ಲಿ ಮೇಡಮ್ ಹಾಂ ಮೇಡಮ್ ಹ್ಞೂ ಬಸ್ನ ಹದ್ನೈದು ನಂಬರ್ ಬಸ್ ನೋಡಿದ್ದೀರಾ

ಅಲ್ಲಿ ಅಲ್ಲಿ ಅದು ಹತ್ತಿ ಹಾಂ ಮೇಡಮ್ ನಿಲ್ಲಿಸ್ತಾರೆ ಅಂದರೆ ಹತ್ರ ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರವೇ ನಿಲ್ಲಿಸ್ತಾರೆ ನೀವು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು ನೀವು ಸ್ಪಂದನ ಹೋಟ್ಲ್ಗೆ ಅಂತ ಹೇಳಿರಿ ಅವ್ರು ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೆ ನಿಲ್ಸ್ತಾರೆ ಒಂದು ಎರ್ಡು ಮೂರು ಮೀಟ್ರ್ ಹೋದರೆ ಸಿಕ್ಬಿಡುತ್ತೆ ಹಾಂ ಮಾಡಿ ಮೇಡಮ್ ಥ್ಯಾಂಕ್ ಯು